ಹಲೊ ಎಸ್ ಆರ್ ಎಸ್ ಟ್ರಾವೆಲ್ಸಾ ಹಲೋ ಮ್ಯಾಡಮ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಚಿಕ್ಕಮಗ್ಳೂರ್ ಸೈಡ್ ನಿಮ್ಮಲ್ಲಿ ಅದು ಅವೈಲೇಬಲ್ ಇದೆಯಾ ಚಿಕ್ಕಮಗ್ಳೂರ್ ಸೈಡ್ ಪ್ಯಾಕೇಜ್ ನಾವು ಟೋಟಲ್ ಏಟ್ ಮೆಂಬರ್ಸ್ ಆಗ್ತೀವಿ

ನಾವು ನವೆಂಬರ್ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನ ಹಾಂ ಹೌದು ಹಾಂ ಹೌದಾ ಹಾಂ ಹಾಂ ಅದೇ ಮ್ಯಾಮ್ ಟೆಂಪೋದು ಎಷ್ಟು ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಅಂತ ಕಿಲೋಮೀಟ್ರಿಗೆ ಟೋಟ್ಟಲಿ ಒಟ್ಟು ಅಂದ್ರೆ ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ವಾ ಹೋಗೋದು ಅಷ್ಟೆ ಹಾಂ ಎಂಟು ಜನ ಅಷ್ಟೆ ಮ್ಯಾಮ್ ಅದೆ ಮೇಡಮ್ ಅಮೌಂಟ್ ಎಷ್ಟಾಗುತ್ತೆ ಅಂತ

ಹಾಂ ಅದೆ ಹೌದು ಸುತ್ತಮುತ್ತ ಚಿಕ್ಕಮಗ್ಳೂರ್ ಸೈಡ ಅಲ್ಲೇ ಎಲ್ಲ ನೋಡ್ತಾ ಇದ್ದೆ ಹಾಂ ಹೌದು ಹೌದು ಮ್ಯಾಮ್ ಹೌದು ಮೇಡಮ್ ಅದೇ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದೆ ನಾನು ಡಿಸ್ಕಸ್ ಮಾಡಿ ಹೇಳ್ತೀನಿ ಮ್ಯಾಮ್ ಹದಿನೈದು ಸಾವಿರನಾ ಹಾಂ ಎಲ್ಲ ಹೋಂ ಸ್ಟೇ ಎಲ್ಲ ಸೇರಿನಾ ಹಾಂ ಹಾಂ ಹಾಂ ಅಲ್ಲಿ ಎಂಟ್ರೆನ್ಸ್ ಫೀಸ್ಗಳೆಲ್ಲ ನಾ ನಮ್ಮ ಖರ್ಚಾ ನಿಮ್ಮ ಖರ್ಚಾ ಮ್ಯಾಮ್ ಅದು ಎಂಟ್ರೆನ್ಸ್ ಫೀಸ್ ಏನಿಲ್ಲಾ ಹಾಂ ಹೋಂ ಸ್ಟೇ ಫುಡ್ಡು ಎಲ್ಲ ನಿಮ್ಮದೇನಾ ಹಾಂ ಹಾಂ ಅಂದರೆ ಅನ್ಲಿಮಿಟೆಡ್ ಫುಡ್ಡಾ ಏನು ಅಥವಾ ಓಕೆ ಮೇಡಮ್ ನಾನು ಡಿಸ್ಕಸ್ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು